ನಾವು ಗ್ರಾಮಗಳಲ್ಲಿ ಹಲವಾರು ಜನರು ಈಗಲೂ ಸಹ ಶುದ್ಧೀಕರಿಸಿದ ನೀರನ್ನು ಕುಡಿಯೋಲ್ಲ ಆದರೆ ನಾವೂ ನಮ್ಮ ನಮ್ಮ ಹತ್ರ ಇರುವಂಥ ಇದನ್ನೇ ಬಳಸಿಕೊಂಡು ಹಂಗಾದ್ರೆ ಒಂದು ಈವಾಗ ನೀರು ಸುದ್ದಿ ಮಾಡಬೇಕಂದ್ರೆ ನಾವು ನೀರನ್ನ ತಗೊಂಡು ಬಂದು ಈವಾಗ ನೀರು ಪೈಪಲ್ಲಿ ಬರುತ್ತೆ ಅಂದರೆ ಅದನ್ನ ಒಂದು ಬಟ್ಟೆ ಹಾಕಿ ಅದ್ರಲ್ಲಿ ಆ ನೀರನ್ನ ಬುಟ್ಟಿ ಆ ನೀರನ್ನು ಶುದ್ಧೀಕರಿಸಿ ಆಮೇಲೆ ಬಳಸ್ತೀವಿ ಮತ್ತು ಈವಾಗ ಪಂಚಾಯಿತಿ ಕಡೆಯಿಂದ ಪಂಚಾಯಿತಿಯಿಂದಲೂ ಕೂಡ ನಮಗೆ ನೀರು ಬರುತ್ತೆ ಆದರೆ ಆ ನೀರು ಬಂದು ಮಾ ಆಮೇಲೆ ನಾವು ಬಟ್ಟೆ ಗಿಟ್ಟೆ ಒಗೆಯೋಕ್ಕೆ ಮತ್ತೆ ನಾವು ಸ್ನಾನ ಮಾಡೋಕೆ ಮಾತ್ರ ಬಳಸ್ತೀವಿ ಆದರೆ ಕುಡಿಯೋಕ್ಕೆ ನಾವು ಬರೀ ನಮ್ಮ ಶುದ್ಧೀಕರಿಸಿದ ನೀರೆಂದರೆ ಈವಾಗ ಬಾವಿಯಿಂದ ನೀರು ತಗೊಂಡು ಬಂದರು ಅದನ್ನ ನಾವು ಬಟ್ಟೆ ಹಂಗಾದ್ರೆ ಈ ಕಡೆ ಸಿಟಿ ಕಡೆ ಎಲ್ಲ ಫಿಲ್ಟ್ರ್ ಮಾಡಿ ಕುಡಿತಾರೆ ಆದರೆ ನಾವು ಬಾವಿಯಿಂದ ತಗೊಂಡು ಬಂದಿರೋ ನೀರನ್ನ ಬಟ್ಟೆ ಹಾಕಿ ಅದ್ರಲ್ಲಿ ಇದು ಮಾಡಿ ನಾವೂ ಹಂಗಾದ್ರೆ ಕ್ಲೀನ್ ಮಾಡಿ ಮೀನ್ಸ್ ಬಟ್ಟೆಗೆ ಹಾಕಿ ಅದ್ರಲ್ಲಿ ನೀರು ಅದನ್ನು ಒಯ್ದು ಆಮೇಲೆ ಅದನ್ನ ಕ್ಲೀನ್ ಮಾಡಿ ಕುಡಿತೀವಿ ಹಾಗೆಯೇ ನಾವೂ ಈವಾಗ ನಮ್ಮ ಊರಲ್ಲಿ ಸಹ ಈವಾಗ ಪಿ ಎಮ್ ಅವರಿಂದ ಹೊಸ ಹೊಸ ಯೋಜನೆಗಳು ಬಂದಿದೆ ಹಾಗೆಯೇ ನಾವು ಹಳೇ ಕಾಲದಲ್ಲೆಲ್ಲ ನಾವು ಈ ಥರನೆ ಮಾಡ್ತಿದ್ವಿ ಬಟ್ಟೆಯಿಂದ ಇದು ಮಾಡಿ ಕ್ಲೀನ್ ಮಾಡಿ ನೀರನ್ನು ಕುಡಿತಿದ್ವಿ ಈಗ ನಾವು ಆ ಥರ ಕ್ರಮಗಳನ್ನು ಇದು ಮಾಡ್ತಿದ್ದೀವಿ ಆದ್ದರಿಂದ ನಾವು ಈ ಥರ ಸುದ್ದಿ ಮಾಡಬಹುದು ಮತ್ತು ನಾವು ನಮ್ಮ ಊರಲ್ಲಿ ಸಹ ಅಷ್ಟೊಂದು ನೀರುಗಳು ಶುದ್ಧೀಕರಣವಾಗಿ ಬರೋದಿಲ್ಲ ಆದ ಕಾರಣ ನಾವೇ ನಮ್ಮ ನೀರನ್ನು ಶುದ್ಧಿ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಕುಡಿಬೇಕಾಗುತ್ತದೆ ಮತ್ತು ನಮ್ಮ ಊರಿನ ಊರಿನಲ್ಲಿ ನಲ್ಲಿನಲ್ಲಿ ನೀರು ಬರುತ್ತೆ ಆದರೆ ಅದು ಸಹ ಅಷ್ಟೊಂದು ಶುದ್ಧಿಯಾಗಿರೋಲ್ಲ ಮಾಮೂಲಿ ಆ ಟ್ಯಾಂಕ್ನಲ್ಲಿ ಪಾಚಿ ಗೀರ್ಕೊಂಡಿರುತ್ತೆ ಮತ್ತು ಅದು ಹಲವಾರು ಪ್ರಾ ತೊಂದರೆಗಳಿಂದ ಅದೆಲ್ಲ ಆ ಪಾಚಿ ಗೀಚಿ ಕಟ್ಟಿಕೊಂಡು ಆಮೇಲೆ ಡಸ್ಟ್ ಗಿಸ್ಟ್ ಎಲ್ಲ ಇರುತ್ತೆ ಆದ್ದರಿಂದ ನಾವು ಬಟ್ಟೆ ಬಟ್ಟೆ ಅನ್ನೋದು ಹಾಕಿ ಆ ಅದ್ರೊಳಗೆ ಅದ್ರಲ್ಲಿ ನೀರು ಬರುವ ಹಾಗೆ ಮಾಡಿ ಆಮೇಲೆ ಕ್ಲೀನ್ ಮಾಡ್ಕೊಂಡು ಕುಡಿತೀವಿ ಹಾಗೆ ಈಗ ಹೊಸ ಹೊಸ ಪ್ರಕಾರ ಹೊಸ ಹೊಸ ಮಿಷಿನ್ಗಳು ಬಂದಿರೋದರಿಂದ ಅದನ್ನ ನಾವು ಫಿಲ್ಟ್ರ್ ಮಾಡಿ ನೀರನ್ನ ಕುಡಿಬಹುದು ಹಾಗೆಯೇ ಮತ್ತೆ